ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡ ಬಹುದೊಡ್ಡ ನಿರ್ಧಾರ ಮಹತ್ವದ ನಿರ್ಧಾರ ಅಂತಂದರೆ ಅದು ನನ್ನ ವಿವಾಹದ ವಿಷಯ ಆಗಿತ್ತು ಸೊ ನಾನು ಪ್ರೇಮ ವಿವಾಹ ಮಾಡಿಕೋಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಅದರಲ್ಲಿ ಬರತಕ್ಕಂಥ ನ್ಯೂನತೆಗಳು ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಮುಂದೆ ನಾವು ಅನುಭವಿಸ್ಬೇಕಾದಂತಹ ನೋವುಗಳು ಹೀಗೆ ಎಲ್ಲವನ್ನು ನಾನು ಗಣನೆಗೆ ತೆಗೆದುಕೊಂಡು ನಾನು ಈ ಸಂದರ್ಭದಲ್ಲಿ ಅರೇಂಜ್ಡ್ ಮ್ಯಾರೇಜೆ ಮಾಡಿಕೋಬೇಕು ಅಂತ ನಿರ್ಧಾರವನ್ನು ಗಟ್ಟಿಯಾಗಿ ತೆಗೆದುಕೊಂಡೆ ಈ ವಿಷಯವಾಗಿ ನನ್ನ ಅಕ್ಕ ಮತ್ತು ನನ್ನ ತಾಯಿ ಹತ್ತಿರ ನಾನು ಚರ್ಚೆ ಮಾಡಿ ನನ್ನ ತಾಯಿ ಒಂದು ಒಂದು ಸಲಹೆಯನ್ನು ಪಡೆದುಕೊಂಡು ಮುಂದುವರೆದು ಈಗ ನಾನು ನನ್ನ ಅರೇಂಜ್ಡ್ ಮ್ಯಾರೇಜ್ನ ತುಂಬ ಉತ್ತಮವಾದ ಜೀವನವನ್ನು ಒಂದು ಸಂತೋಷಕರವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ನನಗೆ ಇಬ್ಬರು ಮಕ್ಕಳ ಮಕ್ಕಳು ಇರುವಂತಹ ಒಂದು ಹ್ಯಾಪಿ ಫ್ಯಾಮಿಲೀಸ್ ಸ್ಮಾರ್ಟ್ ಆ್ಯಂಡ್ ಸ್ಮಾಲ್ ಫ್ಯಾಮಿಲಿ ಚಿಕ್ಕವಾದ ಚೊಕ್ಕದಾದ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅರೇಂಜ್ಡ್ ಮ್ಯಾರೇಜಲ್ಲಿ ತುಂಬಾ ಅನುಕೂಲಗಳು ಇರ್ತವೆ ನಮಗೆ ಬಾಂಧವ್ಯಯೆಲ್ಲವನ್ನು ನಾವು ಗಟ್ಟಿ ಮಾಡಿಕೋಬೋದು ಮೇಲಾಗಿ ನಮಗೆ ಹಿರಿಯರಿಂದ ಆಶೀರ್ವಾದ ಇರುತ್ತೆ ಅವರ ಒಂದು ಮಾರ್ಗದರ್ಶನ ಇರುತ್ತೆ ನಾವು ಪ್ರೇಮ ವಿವಾಹ ಮಾಡಿಕೊಂಡು ಹಿರಿಯರಿಗೆ ನೋವು ಕೊಟ್ಟು ಅವರಿಂದ ದೂರಾಗಿ ಬಾಳುವೆ ಮಾಡುವುದು ನನಗೆ ಇಷ್ಟ ಆಗಲಿಲ್ಲ ಸೊ ಈ ನಿಟ್ಟಿನಲ್ಲಿ ನಾನು ನಿರ್ಧಾರವನ್ನು ಬಹು ದೊಡ್ಡವಾದ ದೊಡ್ಡ ನಿರ್ಧಾರ ಅಂತಲೇ ಹೇಳ್ಬೋದು ಇದೊಂದು ಮಹತ್ತರವಾದ ನಿರ್ಧಾರವನ್ನು ನಾನು ತಗೊಂಡು ಇಂದು ಸಂತೋಷವಾದ ಜೀವನವನ್ನ ನಡೆಸ್ತಾಯಿದ್ದೀನಿ ಧನ್ಯವಾದ